ಸಾಕುಪ್ರಾಣಿ ಎಂದರೆ ಯಾರಿಗೆ ಯಾರಿಗಿಷ್ಟ ಇಲ್ಲ ಹೇಳಿ ನಾ ಸಾಕುಪ್ರಾಣಿ ಅಂತ ಬಂದರೆ ನಮ್ಮ ನಮ್ಮ ಜೀವನದಲ್ಲಿ ಹಾಂ ನಾವು ಸಾಕೋವಂಥ ಪ್ರಾಣಿಗಳಲ್ಲಿ ಮೊದಲಿಗೆ ಬರುವುದು ಶ್ವಾನ ಶ್ವಾನ ಅಂದರೆ ನಾಯಿ ನಾಯಿಗೆ ಮೊದಲ ಆದ್ಯತೆ ಕೊಡ್ತೀವಿ ಏಕೆಂದರೆ ಅದು ಮನುಷ್ಯನ ಸ್ವಭಾವವುಳ್ಳಂತಹ ಪ್ರಾಣಿ ಅಂತಲೇ ಹೇಳಬಹುದು ಮತ್ತೆ ಎರಡನೆಯದಾಗಿ ಬ ಸಾಕುವಂಥ ಪ್ರಾಣಿ ಅಂದರೆ ಹಸು ಹಸುವು ಹಸುನ ಕನ್ನಡದ ನಮ್ಮ ಜನತೆ ಮುಕ್ಕೋಟಿ ದೇವರಲ್ಲಿ ದೇವಾನುದೇವತೆಗಳಲ್ಲಿ ಒಂದಾಗಿರುವಂತಹ ಒಂದು ಪ್ರಾಣಿ ಅಂಥೇಳಿ ಅದಕ್ಕೆ ಪೂಜಿಸ್ತಾರೆ ಮತ್ತೆ ಅದನ್ನು ಅದೇ ಚೆನ್ನಾಗಿ ಸಾಕ್ತಾರೆ ಮತ್ತೆ ಹಾಂ ಹಸು ಸಾಕೋದ್ರಿಂದ ಒಂದು ರೀತಿಯಾದಂತಹ ಒಂದು ರೀತಿಯಲ್ಲಿ ಅವು ಮ ವ್ಯವ ಮನೆಯ ಸಂಸಾರವನ್ನು ನಡೆಸುವಂತಹ ಎಲ್ಲ ಭದ್ರತೆಯನ್ನು ಹಸುವಿನಲ್ಲಿ ನಾವು ಕಾಣ್ಬೋದು ಹೇಗೆ ಅಂದರೆ ಹಸು ಸಾಕೋದ್ರಿಂದ ಓಮ್ ಒಂದು ಒಂದು ತಳಿ ಸಾಕೋದ್ರಿಂದ ಮತ್ತು ಮತ್ತೊಂದು ತಳಿ ಹೀಗೆ ತಳಿಗಳಾಗ್ತಾಹೋದಂತೆ ಮನುಷ್ಯನಿಗೆ ಲಾಭ ಉಂಟಾಗ್ತಾ ಹೋಗುತ್ತೆ ಅಂದರೆ ಒಂದು ಹಸು ಮಾರಿದ್ರೆ ನಮ್ಮ ಅವರಿಗೆ ಅವರ ಇದರ ಸಂಸಾರಕ್ಕೆ ವರ್ಷ ವರ್ಷಗಟ್ಲೆ ತಿನ್ನುವಂತಹ ವರ್ಷಗಟ್ಟಲೆ ಸಂಸಾರವನ್ನು ನಡೆಸುವುದಕ್ಕಾಗಿ ಬೇರೆ ಯಾವುದಕ್ಕೆ ಆಗಲಿ ಅವರು ಜೀವನ ಮಾಡ್ತಾಹೋಗಬಹುದು ಮತ್ತೆ ದಿನನಿತ್ಯ ಬಳಸಲು ಬಳಸೋದಕ್ಕೆ ಹಾಲನ್ನು ಕೊಂಡ್ಕೊಳ್ಳುವಂಥ ರೀತಿ ಬರಲ್ಲ ಮತ್ತೆ ಹಾಲು ಕೊಂಡ್ಕೊಂಡು ನಾವು ಬೆಣ್ಣೆ ಮಜ್ಜಿಗೆ ಮತ್ತೆ ತುಪ್ಪ ಅಂತ ಮಾಡೋದಕ್ಕಿನ್ನ ನಮ್ಮನೆಯಲ್ಲೇ ಒಂದು ಹಸು ಇದ್ದರೆ ಹಸುವಿಂದ ನಾವೇ ಬೆಣ್ಣೆ ಮಜ್ಜಿಗೆ ತುಪ್ಪ ಎಲ್ಲ ನಾವೇ ಸ್ವಂತ ಮಾಡಬಹುದು ಮತ್ತೆ ಅದನ್ನು ಮಾ ಮಾಡ ಮಾಡಲೂಬಹುದು ಮತ್ತೆ ಆ ಬೆಣ್ಣೆ ಮಜ್ಜಿಗೆ ತುಪ್ಪಾನೆಲ್ಲ ಮಾರಿ ನಮಗೆ ದುಡ್ಡು ಸಂಪಾದನೆ ಮಾಡಬಹುದು ಅಂತಲೇ ಹೇಳಬಹುದು ಅದು ಹಸು ಹಸುನ ಸಾಕೋ ರೀತೀನೆ ಆಗಿರಬಹುದು ರೀತೀನೆ ನೀತಿಗಳು ರೀತಿ ನೀತಿಗಳೇ ಆಗಿರಬಹುದು ಅದೊಂದು ಜೀವನದಲ್ಲಿ ಮರೆಯಲಾಗದಂತ ಘಟನೆ ಏಕೆಂದರೆ ಹಸುವು ಹಸುಗಳನ್ನು ಸಾಕೋ ಮಗು ಥರ ಸಾಕುವಂತಹ ಒಂದು ಗುಣ ಎಲ್ಲರಿಗೂ ಬರಲ್ಲ ಏಕೆ ಏಕೆಂದರೆ ಹಸು ಸಾಕೋದು ಅಂದರೆ ಅದು ಅಷ್ಟು ಸುಲಭ ಅಲ್ಲ ಅಂತ ಹೇಳಬಹುದು ಏಕೆಂದರೆ ಮನುಷ್ಯನೂ ಪ್ರೀತಿ ತೋರಿಸುವಂಥ ಅವರಾಗಿದ್ರೆ ಆ ಹಸುನ ಸಾಕಬಹುದು ಮತ್ತೆ ಅದನ್ನು ಸಂಭಾಳಿಸ್ಬೇಕಲ್ಲ ಅದನ್ನು ಸಂಭಾಳಿಸ್ತಾ ಹೋದಂತೆ ನಮಗೆ ದಿನನಿತ್ಯ ಅದರಲ್ಲಿ ಪ ದ್ ಸ ದುಡ್ಡನ್ನು ಸಂಪಾದನೆ ಮಾಡಬಹುದು ಮತ್ತೆ ಜೀವನದ ಪಾಠಗಳನ್ನು ಕಲೀತ ಹೋಗಬಹುದು ಅಂತಲೇ ಹೇಳಬಹುದು ಮತ್ತೆ ವೆ ಇನ್ನು ಎರಡನೇ ಮೂರನೇದಾಗಿ ಬಂದ್ಬಿಟ್ಟು ಬೆಕ್ಕು ಬೆಕ್ಕು ಬೆಕ್ಕನ್ನು ಸಾಕ್ತಾರೆ ಎಲ್ಲರೂ ಹೆಚ್ಚಿಂದಾಗಿ ಬೆಕ್ಕುಗಳನ್ನ ತುಂಬ ಇಷ್ಟಪಟ್ಟು ಸಾಕ್ತಾರೆ ಮನೆಗಳಲ್ಲಿ ಹೇಗೆ ಅಂದರೆ ಹ್ಞೂ ಹೇಗೆ ಹೇಗೆ ಅಂದರೆ ಬೆಕ್ಕು ಬೆಕ್ಕು ಸಾಕೋದ್ರಿಂದ ಬೆನಿಫಿಟ್ಟು ಬೆನಿಫಿಟ್ ಏನು ಅಂದರೆ ಮನೆಯಲ್ಲಿ ಏನಾದ್ರೂ ಇನ್ ಕೇಸ್ ಇವು ಇಲಿಗಳೇನಾದ್ರೂ ಬಂದ್ಬಿಟ್ಟಿದ್ರೆ ಆ ಇಲಿಗಳನ್ನ ಬೆಕ್ಕು ತಾಂಡ್ ಬೇರೆ ತಿಂದಾಕುತ್ತೆ ಮತ್ತೆ ಮ ಬೆಕ್ಕು ಅಷ್ಟೊಂದು ಉಪಯುಕ್ತ ಆಗಿಲ್ಲ ಅಂದ್ರೂ ಓಕೆ ನಾವು ಅದಕ್ಕೊಂದು ನಾವೊಂದು ಸಾಕುವಂಥ ಪ್ರಾಣಿ ಅಂತ ಆಗಿರಬಹುದು ನಾಯಿ ಶ್ವಾನ ಅಂತ ಬಂದರೆ ಅದು ನಾವು ಸಾಕೋ ನಾವು ಹೇಗೆ ನೋಡ್ಕೋತೀವೋ ಹಾಗೆ ಮನೆಗೆ ಮನೆ ಕಾವಲಿಗೆ ಆಗಲಿ ಅಥವಾ ಯಾರಾದ್ರೂ ಕಳ್ಳರು ಬಂದರೆ ಇನ್ ಕೇಸ್ ಯಾರಾದ್ರೂ ಏನು ಏನಾದ್ರೂ ಅಳು ಈ ಪರಿಚಯ ಇಲ್ಲದಂಥ ವ್ಯಕ್ತಿಗಳೇನಾದ್ರೂ ಬಂದರೆ ಇಂಥ ಸಂದರ್ಭದಲ್ಲಿಯೇ ಆ ನಾಯಿಗಳನ್ನ ನಾಯಿ ತುಂಬ ಸಂಘರ್ಷಿಸುತ್ತೆ ಮತ್ತೆ ನಾವು ಹಾಕುವಂಥ ಒಂದು ತುತ್ತಿನ ಊಟಕ್ಕೆ ಅದು ನಮ್ನನ್ನು ನಮ್ಮನ್ನು ಕಾಯುತ್ತೆ ಅಂತಲೇ ಹೇಳಬಹುದು ಇದರಿಂದ ಈ ಇದೇ ರೀತಿಯ ಹಲವಾ ಹಲವಾರು ರೀತಿಯ ಪ್ರಾಣಿಗಳಿದ್ದಾವೆ ಹಲವಾರು ತಳಿಯ ಪ್ರಾಣಿಗಳನ್ನು ನಮ್ಮ ಪ್ರಪಂಚದಲ್ಲಿ ಸಾಕ್ತಾಯಿದ್ದಾರೆ ಅಂತಲೇ ಹೇಳಬಹುದು ಕೆಲವೊಂದು ಪ್ರಾಣಿಗಳು ಕೆಲವೊಂದು ಪ್ರಾಣಿಗಳು ಮಾಂಸ ಅಂದರೆ ಘರ್ಜಿಸಬಹುದು ಕೆಲ್ವೊಂದು ಪ್ರಾಣಿಗಳು ಆ ರೀತಿಯಾದಂತೆ ಯಾವುದೂ ಇರೋದಿಲ್ಲ ಮತ್ತೆ ಕುದುರೆ ಸಾಕ್ತಾರೆ ಒಂಟೆ ಮತ್ತೆ ಇದು ಮೊಲ ಮೊಲ ಸಾಕ್ತಾರೆ ಹೀಗೆ ಎಷ್ಟು ಹಲವಾರು ರೀತಿಯ ಪ್ರಾಣಿಗಳನ್ನ ಅವರು ಸಾಕಿ ಸಲಹಿ ಮತ್ತೆ ಅದಕ್ಕೆ ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮತ್ತೆ ಅದಕ್ಕೆ ಸಾಕೋ ರೀತಿಗಳನ್ನ ತುಂಬ ಬಳಸ್ತಾರೆ ಆದರೆ ಈಗಿನ ಕಾಲದಲ್ಲಿ ತುಂಬ ರೀತಿಯಾದಂಥ ತಳಿಗಳು ಹೊಸ ಹೊಸ ತಳಿಗಳನ್ನು ಬೆಳೆಸ್ತಾರೆ ನಾಯಿಗೆ ನಾಯಿಗೆ ಆದಂತಹ ಹಾಸಿಗೆ ಬರಬಹುದು ಅದಕ್ಕೆ ಆದಂತಹ ಬೇರೆ ರೀತಿಯ ಆಹಾರವೇ ಬಂದಿರಬಹುದು ನಾನಾ ರೀತಿಯಲ್ಲಿ ಜಗತ್ತು ಬದಲಾಗ್ತಾ ಹೋದಾಗೆ ಪ್ರಾಣಿಗಳ ತಳಿಗಳು ಬದಲಾಗ್ತಾ ಹೋಗಿದೆ ನಾವು ಒಂದಲ್ಲ ಎರಡಲ್ಲ ನಾನಾ ರೀತಿಯ ಅಂದರೆ ಸಾವಿರಾರು ರೀತಿಯಲ್ಲಿ ನಾವು ನಾ ತಳಿಗಳನ್ನ ನೋಡ್ತಾ ಹೋಗಬಹುದು ಅಂತಲೇ ಹೇಳಬಹುದು